ನಮ್ಮ ಬರವಣಿಗೆ ಪ್ರಕ್ರಿಯೆ ಹೇಗಿರುತ್ತದೆ ಎಂದರೆ ನಾವು ಬರೆಯುವುದು ಮೇಲೆ ನಮಗೆ ಓದಿಕೊಂಡು ಓದೋದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ ಮೊದಲು ಡ್ರಾಫ್ಟನ್ನು ಎಷ್ಟು ಬಾರಿ ಬರೆಯುತ್ತೇವೆ ಎಂದರೆ ನಮ್ಮ ಬರೆಯುವುದು ನನ್ನ ಸ್ನೇಹಿತರೊಂದಿಗೆ ಬರೆಸುತ್ತೇನೆ ನಮ್ಮ ಸೋದರ ನನ್ನ ಸೋದರಿ ಇಲ್ಲ ನನ್ನ ಮಿತ್ರರೊಂದಿಗೆ ಬರೆಯೋ ಬರೆಯೋದಕ್ಕೆ ನನ್ನ ಸ್ನೇಹಿತರ ಸಲಹೆಯನ್ನು ತೆಗೆದುಕೊಳ್ಳುತ್ತೇನೆ